ನಾನು ಅಡಿಗೆ ಮಾಡುವಾಗ ಎದುರಿಸಿದ್ದ ಅವಘಡ ಎಂದರೆ ಈ ದೀಪಾವಳಿ ಹಬ್ದ ಸಮಯದಲ್ಲಿ ದೀಪಾವಳಿ ಹಬ್ದ ಸಮಯದಲ್ಲಿ ಏನಾಯ್ತು ಅಂತಂದರೆ ಕಜ್ಜಾಯ ಸುಡಲು ಹೋಗಿ ಈ ಎಣ್ಣೆಗೆ ಬೀಳಿಸ್ಬಿಟ್ಟಿದ್ದೆ ಅಂದರೆ ಈ ಕಜ್ಜಾಯನ ಅಮ್ಮ ತಟ್ಟಿಕೊಡ್ತಾ ಇದ್ದರು ಅದನ್ನ ಎಣ್ಣೆಗೆ ಬಿಡಬೇಕು ಎಣ್ಣೆಗೆ ಬಿಟ್ಟಾಗ ಮಾತ್ರ ಅದು ಹದವಾಗಿ ಸುಡು ಸುಟ್ಟಿದ ಮೇಲೇ ಚೆನ್ನಾಗಿ ಟೇಸ್ಟ್ ಬರೋವಂಥದ್ದು ಇದೇನು ಮಾಡೋಕ್ಕೋದ್ರೆ ಎಣ್ಣೇಲಿ ಬಿಡೋಕ್ಕೋಗಿಬಿಟ್ಟು ಕೈ ತಾಗಿತು ಬಾಂಡ್ಲೆ ಬಿದೋಯ್ತು ಈ ಬಿದ್ದೋಗ್ವಾಗ ನಮ್ಮ ತಾಯಿ ಅದನ್ನ ನೋಡಿಕೊಂಡು ಜಾಗರೂಕತೆಯಿಂದ ಹಿಡ್ಕಂಡ್ರು ಹಿಡ್ಕೊಂಡು ಈ ಒಂದು ದುರಂತವನ್ನು ತಪ್ಸಿದ್ರು ಇದರಿಂದ ತುಂಬ ಭಯಪಟ್ಟೆ ಅಂದರೆ ಈ ಸ್ ಇನ್ನೊಂದ್ಸಲ ಹಿಂಗ್ ಮಾಡಬಾರ್ದು ಅಂತ ತಾಯಿ ಧೈರ್ಯ ಹೇಳಿ ಮತ್ತೆ ಇದನ್ನು ಮುಗಿಸು ನಿಧಾನವಾಗಿ ಎಣ್ಣೆಗೆ ಬಿಟ್ಟು ಕರಿದ ಮೇಲೆ ಒಂದೊಂದೇ ತೆಗೀಬೇಕು ಅಂತ ಅರಿವು ಮೂಡಿಸಿದ್ರು ಅಂದರೆ ನಾವು ಎಣ್ಣೆಗೆ ಹಾಕ್ದಾಗ ಒಂದೊಂದನ್ನೇ ತೆಗೀಬೇಕು ಒಂದೇ ಸಲ ಎರಡೂ ಮೂರು ತೆಗೀಬಾರದು ಅಂದರೆ ಒಂದು ಕಜ್ಜಾಯನ ಕ್ಲೀನಾಗಿ ಸುಟ್ಟಿದ್ದಾದ್ಮೇಲೆ ಮೇಲಕ್ಕೆ ತೊಗೊಂಡು ಪ್ರೆಸ್ ಮಾಡಬೇಕು ಈ ಪ್ರೆಸ್ ಮಾಡೋವಾಗ ನನ್ನ ಕೈ ತಾಗಿಬಿಟ್ಟಿದ್ರಿಂದ ಈ ದುರಂತವನ್ನು ನನ್ನ ತಾಯಿ ತಪ್ಪಿಸಿದ್ರು ಇದನ್ನ ಮರೆಯೋಕ್ಕಾಗಲ್ಲ ಇನ್ನು ದೀಪಾವಳಿ ಸೀಸನ್ನಲ್ಲಿ ಈ ಕಜ್ಜಾಯ ಸುಡೋದು ತುಂಬ ಹುಷಾರಾಗ್ ಸುಡಬೇಕು ಇದರಿಂದ ಅಪಾಯಗ್ಳು ತುಂಬ ಇದೆ ಅವ್ಘಡಗ್ಳು ತುಂಬ ಆಗ್ತವೆ